ಶಿವಮೊಗ್ಗ ಜಿಲ್ಲೆ ನೈಸರ್ಗಿಕ ಸಂಪನ್ಮೂಲ ಅಂದರೆ ನೀರು ಮತ್ತು ಅರಣ್ಯ ನಮ್ಮ ಜಿಲ್ಲೆ ನೀರಿನ ಮೂಲ ಅಂದರೆ ತುಂಗಾ ನದಿ ಸುತ್ತಮುತ್ತಲ ಪ್ರದೇಶದ ನೈರ್ಮಲ್ಯ ಅಂದರೆ ಚೆನ್ನಾಗಿದೆ ಕಸ ತೆಗ್ದು ಹಾಕಲಿಕ್ಕೆ ಬೆಳಿಗ್ಗೆ ಬರ್ತಾರೆ ವಾರಕ್ಕೊಮ್ಮೆ ಆಮೇಲೆ ಮನೆ ಕಸಾನ ತಗೊಂಡು ಹೋಗ್ಲಿಕ್ಕೆ ಒಂದು ವ್ಯಾನ್ ತೊಗೊಂಡು ಬರ್ತಾರೆ ಕಸ ತೊಗೊಂಡೋಗ್ತಾರೆ ಇಲ್ಲ ಅಂದರೆ ಮನೆ ಮುಂದ್ಗಡೆಯೇ ಕಸ ಹಾಕ್ಕೋಬೇಕಾಗುತ್ತೆ ಪ್ರಕೃತೀನು ಹಾಳಾಗಿ ಹೋಗುತ್ತೆ ಅದನ್ನು ಸ್ವಚ್ಛಗೊಳಿಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಆದ್ದರಿಂದ ನಗರಪಾಲಿಕೆ ನಗರಪಾಲಿಕೆಯಿಂದ ತುಂಬ ಹೆಲ್ಪಾಗ್ತಾಯಿದೆ ಪ್ರದೇಶದಲ್ಲಿ ಸ್ವಚ್ಛ ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಂಡು ಸ್ವಚ್ಛತೆ ಬಗ್ಗೆ ಅಭಿಮಾನ ಸ್ವಚ್ಛತೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಇದೆ ಮನೆ ಸ್ವಚ್ಛ ಇದ್ದರೆ ಏರಿಯವು ಸ್ವಚ್ಛ ಇರುತ್ತೆ ಹಾಗೇ ನಮ್ಮ ಸುತ್ತಮುತ್ತಲಿನ ವಾತಾವರ್ಣವೂ ಚೆನ್ನಾಗಿರುತ್ತೆ ರೋಗ ಖಾಯಿಲೆಗಳು ಹತ್ತಿರ ಸುಳಿಯೋದಿಲ್ಲ